ನನಗೆ ಇವಾಗ ಇತ್ತೀಚಿನ ಒಂದು ವರ್ಷದಿಂದೆ ಸ್ವಲ್ಪ ಕಾಲಿಗೆ ಏಟುಬಿದ್ಬಿಟ್ಟಿತ್ತು ಹ್ಯಾಗೆ ಅಂದರೆ ಮೆಟ್ಲಿಳಿಬೇಕಾರೆ ಕಾಲು ಉಳುಕ್ಬುಟ್ಟು ಅದು ಸ್ವಲ್ಪ ಏಟಾಬುಡ್ತು ಅದು ಸಕತ್ ನೋವು ಕೊಡ್ತಿತ್ತು ಯಾವ ರೀತಿ ಅಂದರೆ ಸ್ವಲ್ಪ ಕುಂಟ್ಕಂಡು ಓಡಾಡಬೇಕು ಈ ರೀತಿ ನನಗೆ ಕಷ್ಟ ಕೊಡ್ತು ಅದುನ್ನ ನಾನು ನಿಭಾಯ್ಸಲು ನಂಗೆ ತುಂಬ ಕಷ್ಟ ಆಗ್ತಿತ್ತು ಯಾಕಂದರೆ ಆ್ಯಕ್ಚುಲಿ ನಾನು ತುಂಬ ಜಾಸ್ತಿ ಓಡಾಡ್ತಿರ್ತೀನಿ ಆಚೆ ಕಡೆ ಬಿಸ್ನೆಸ್ಸು ಅದು ಇದು ಅಂತೆಲ್ಲ ಫ್ರೆಂಡ್ಸ್ಗಳ್ ಜೊತೆ ಎಲ್ಲ ಆದ್ರಿಂದ ನನಗೆ ಒಂದು ಆ ನಾಲ್ಕೈದು ತಿಂಗಳಿಂದ ನನಗೆ ಕಾಲು ಊತ ಬಂದು ಬ್ಯಾಂಡೇಜ್ ಸುತ್ತುಸ್ಕೊಂಡು ನಾನು ಕುಂತುಕೊಂಡಿರಕ್ಕೆ ನಂಗೆ ಅದು ಆಗ್ತಿರಲಿಲ್ಲ ಅಂದರು ಅದು ಅನಿವಾರ್ಯ ಆದ್ರಿಂದ ನಾನು ಆ ರೀತಿ ನಾನು ಏಟು ಮಾಡಿಕೊಂಡಿದ್ರಿಂದ ನಾನು ಯಾವುದೇ ರೀತಿ ಆಚೆ ಕಡೆ ಓಡಾಡದಲೇ ಆದಷ್ಟು ಮನೆಯಲ್ಲೇ ಇರ್ತಿದ್ದೆ ಇದೆಲ್ಲ ನನಗೆ ಒಂಥರ ಕಷ್ಟ ಕೊಡ್ತಿತ್ತು ಮತ್ತು ಇದೆಲ್ಲ ಒಂಥರ ಮರಿಯಲಾಗದ ಸಂದರ್ಭ ಅಂತ ಹೇಳ್ಬೌದು ಯಾಕಂದರೆ ನಾನು ಆಲ್ಮೋಸ್ಟ್ ಯಾವಾಗಲು ನಾನು ಸ್ಪೋರ್ಟ್ಸ್ ಆಡ್ತಿದ್ದೆ ಯಾವುದೇ ಏಟುಗಳ್ ಆವಾಗ ಆಗಿರಲಿಲ್ಲ ಮೆಟ್ಲಿಳಿಬೇಕಾರೆ ಉಳ್ಕಿದ್ದದು ತುಂಬ ಬೇಜಾರಾಗಿಬಿಡ್ತು ಯಾಕೆ ಅಂದರೆ ಅದು ಕಾಲು ಆ್ಯಂಕಲ್ ಟ್ವಿಸ್ಟಾದಾಗ ನಮಗೆ ಒಂದು ಕಾಲಲ್ಲಿ ನಮಗೆ ನಡಿಯಕ್ಕೆ ತುಂಬ ಕಷ್ಟ ಆಗುತ್ತೆ ಈ ರೀತಿ ಕಷ್ಟಗಳ್ನ ನಾನು ಅನ್ಬವ್ಸಿದೆ ಇದು ಕೂಡ ನನಗೆ ಒಂದು ಕಳೆದ ಒಂದುವರ್ಷ್ದಿಂದ ಒಂದು ಮರೆಯಲಾಗದ ಒಂದು ಸಂದರ್ಭ ಅಂತ ಹೇಳಕ್ ಇಷ್ಟಪಡ್ತೀನಿ